ಹೌದು ನಮ್ಮ ಊರಿನ ಸಮೀಪದಲ್ಲಿ ವೀರಭದ್ರೇಶ್ವರ ದೇವಸ್ಥಾನ ಕುಂಬ್ಳೂರ ಹತ್ರ ಇದೆ ಕುಂಬ್ಳೂರಲ್ಲಿದೆ ಚಿತ್ರದುರ್ಗದ ಕೋಟೆ ಚಿತ್ರದುರ್ಗದಲ್ಲಿದೆ ಎಕ್ಕೆಗೊಂದಿಯಲ್ಲಿ ಹೊಯ್ಸಳರು ಕಟ್ಟಿದಂತಹ ದೇವಾಲಯಗಳಿವೆ ಹರಿಹರದಲ್ಲಿ ಹರಿಹರೇಶ್ವರ ದೇವಸ್ಥಾನ ಆಗಿನ ಕಾಲದ್ದು

ಮತ್ತು ಸ್ಮಾರಕಗಳು ಸ್ಮಾರಕಗಳಿವೆ ದೇವಾಲಯಗಳ ಆಗಿನ ಕಾಲದಲ್ಲಿ ಕಟ್ಟಿದಂತಹ ದೇವಾಲಯಗಳು ಮಸೀದಿಗಳು ನಮ್ಮ ಊರಿನ ಹತ್ತಿರದಲ್ಲಿ ಇವೆ ಚಿತ್ರದುರ್ಗ ಸ್ವಲ್ಪ ದೂರ ಆಗುತ್ತೆ ಅದು ಬಿಟ್ಟರೆ ಎಕ್ಕೆಗೊಂದಿ ಹತ್ತಿರದಲ್ಲೇ ಇರುವುದು ಐತಿಹಾಸಿಕ ಸ್ಥಳ ಅದು ಬಿಟ್ಟರೆ ಯಾವುದೂ ಇಲ್ಲ ನಾನು ಅದಕ್ಕೆ ಭೇಟಿ ನೀಡಿದ್ದೇನೆ ಚಿತ್ರದುರ್ಗದ ಕೋಟೆಗೆ ಅಲ್ಲಿನ ಮಹತ್ವ ಇತಿಹಾಸ ತಿಳಿದುಕೊಂಡಿದ್ದೇನೆ ಇಲ್ಲಿ ಎಕ್ಕೆಗೊಂದಿಯಲ್ಲಿರತಕ್ಕಂಥ ಹೊಯ್ಸಳು ಕಟ್ಟಿಸಿದಂಥ ದೇವಾಲಯಗಳಿಗೂ ಭೇಟಿ ನೀಡಿದ್ದೇನೆ ವೀರಭದ್ರೇಶ್ವರ ದೇವಸ್ಥಾನ ಕುಂಬ್ಳೂರಲ್ಲಿ ಇರೋಕ್ಕೂ ಭೇಟಿ ನೀಡಿದ್ದೇನೆ ಹರಿಹರೇಶ್ವರ ದೇವಸ್ಥಾನ ಆಗಿನ ಕಾಲದ್ದ ದೇವಾಲಯಕೂ ಅಲ್ಲಿ ಭೇಟಿ ನೀಡಿದ್ದೇನೆ ಇನ್ನೂ ಒಂದು ನಂದಿತಾವರೆಯಲ್ಲಿ ಆಗಿನ ಕಾಲದಲ್ಲಿ ಕಟ್ಟಿಸಿದಂಥ ದೇವಸ್ಥಾನ ಅದೂ ಮಹತ್ವದ್ದೇ ಅಲ್ಲಿಗೆ ನೀಡಿದ್ದೇನೆ ಇನ್ನು ಇದು ಬಿಟ್ಟರೆ ಇನ್ನು ಸಮೀಪವಾಗುವುದು ಹಂಪಿ ಹಂಪಿ ಆಗ ಕಟ್ಟಿಸಿದಂಥ ವಿಜಯನಗರ ಸಾಮ್ರಾಜ್ಯದ ಅರಸರು ಕಟ್ಟಿಸಿದಂಥ ಹಂಪಿ ದೇವಸ್ಥಾನಕ್ಕೆ ಈಗಾಗಲೇ ಭೇಟಿ ನೀಡಿ ಬಂದಿದ್ದೇನೆ ಎರಡು ಅಥವಾ ಮೂರು ಬಾರಿ ನಾನು ಅಲ್ಲಿಗೆ ಭೇಟಿ ನೀಡಿ ನೀಡಿರುವುದುಂಟು ಇನ್ನು ಚಿತ್ರದುರ್ಗಕ್ಕೆ ಮತ್ತು ನಮ್ಮ ಸಮೀಪದಲ್ಲಿ ಇಷ್ಟೇ ಇರೋದು ಇವುಗಳಿಗೆಲ್ಲ ನಾನು ದೇವಾಲಯ ಕೋಟೆ ಚಿತ್ರದುರ್ಗದ ಕೋಟೆ ಇನ್ನು ದೇವಸ್ಥಾನಗಳಿಗೆ ನಾನು ಭೇಟಿ ನೀಡಿದ್ದೇನೆ